ನಮ್ಮೂರಿನಲ್ಲಿ ನಾನು ಚಿಕ್ಕಂದಿನಲ್ಲಿರುವಾಗ ಮಹಾವೀರ್ ಟಾಕೀಸ್ ಅಂತ ಇಲ್ಲಿ ಕಾಪಲ್ಲಿ ಇತ್ತು ಆವಾಗ ನಾವು ಎಲ್ಲಾ ನಾವು ಸಣ್ಣದಿರುವಾಗ ಎಲ್ಲಾ ನಾವು ಮಕ್ಕಳೆಲ್ಲಾ ಕೂಡಿ ಹುಡುಗಿಯರೆಲ್ಲಾ ಒಟ್ಟು ಕೂಡಿ ಆ ಟಾಕೀಸಿಗೆ ಹೋಗ್ತಿದ್ದೆವು ಅಲ್ಲಿ ಎಲ್ಲಾ ಸಿನಿಮಾ ಎಲ್ಲಾ ನೋಡಿ ಮತ್ತು ಕಾಪುಗೆ ಬೀಚಿಗೆಲ್ಲಾ ಹೋಗಿ ಬರ್ತಿದ್ದೆವು ಮತ್ತು ನಮಗೆ ಕಾಪಲ್ಲಿ ಅದು ಈಗ ಇಲ್ಲ ಅದು ಈಗ ಸರಿ ಇಲ್ಲದೆ ಅದು ಮುಚ್ಚಿದ್ದಾರೆ ಈಗ ನಾವು ಹೋಗೋದಾದ್ರೆ ಉಡುಪಿಗೆ ಹೋಗಬೇಕು ಉಡುಪಿಯಲ್ಲಿ ನಾವು ಅಲಂಕಾರ್ ಟಾಕೀಸಿಗೆ ಹೋಗ್ಬೇಕು ಅಲ್ಲಿ ನಾನು ನನ್ನ ಗಂಡನೊಂದಿಗೆ ಮಕ್ಕಳೊಂದಿಗೆ ಅಲ್ಲಿ ಹೋಗಿ ಆದರೂ ಪಿಚ್ಚರ್ ನೋಡೋದಾದ್ರೆ ತುಳು ಸಿನಿಮಾ ಏನಾದರು ನೋಡೋದಾದ್ರೆ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರೋದು ನಮಗೆ ಯಾವಾಗಲು ಬಿಡುವಿದ್ದಾಗ ಹೋಗುವ ಇದಾದಾಗ ನಾವು ಹೆಚ್ಚಾಗಿ ನಾವು ಸು ತುಳು ಸಿನಿಮಾಕ್ಕೆ ಹೋಗೋದು ತುಳು ಸಿನಿಮಾ ಕನ್ನಡ ಸಿನಿಮಾಕ್ಕೆ ಹೋಗ್ತೇವೆ ಹೋಗಿ ನೋಡಿಕೊಂಡು ಅಲ್ಲಿ ಬರ್ತೇವೆ ಮತ್ತು ನಮ್ಮೂರಲ್ಲಿ ಈಗ ಎಲ್ಲಾ ಯಾವ ಟಾಕೀಸ್ ಕೂಡ ಇಲ್ಲ ಹೋಗುದಾದ್ರೆ ಉಡುಪಿಗೆ ನಾ ಅಲಂಕಾರಿಗೆ ಡಯಾನಕ್ಕೆ ಮತ್ತು ಅಲ್ಲಿ ಆಶೀರ್ವಾದ್ ಅಲ್ಲಿಗೆಲ್ಲಾ ಹೋಗಬೇಕು ಗೀತಾಂಜಲಿ